ಹಾಂ ಕೌನ್ಸ್ಲಿಂಗ್ ಮೇಡಮ್ ಏನು ರೀ ನಾವು ಬಯಾಲಜೀ ಸ್ಟೂಡೆಂಟ್ ರೀ ನಾನಾ ಬಯ್ ನಾವು ಬಯಾಲಜಿ ಲ್ಯಾಬ್ಲೇಟ್ರ್ ಇಲ್ಲಾ ಒಂದು ಸ್ವಲ್ಪ ಅದು ಬೇಗ ಮಾಡಿ ಕೊಡ್ಬೇಕು ಆಗೇತು ರೀ ಅದಕ್ಕೆ ಪೋನ್ ಮಾಡಿದುರು ಭಾಳ ತೊಂದರೆ ಆಗತೈತೆ ರೀ ಮೇಡಮ ಹ್ಞೂ ಸೊಲ್ಪ ಬೇಗನ ಮಾಡಿ ಕೊಟ್ಟರೆ ಚಲೋ ಅಕ್ಕತ್ರೆ ಏಕಂದರೆ ಎಗ್ಸಾಮ್ ಅದು ಬಂತು ಓದುವವ ಸಮಸ್ಯೆ ಅಕ್ಕೆತರ್ಲ ಆಮೇಲೆ ಅದಕ್ಕೆ ಹಾಂ ಅಂದೇವಿ ಹ್ಞೂ ಆಯಿತು ದಯವಿಟ್ಟು ಒಂದು ಸೊಲ್ಪ ಬೇಗ ಮಾಡಿಕೊಡ್ರಿ ಆಯ್ತು ರೀ ಮೇಡಮ್ ಆಯಿತು